ಹೌದು ನಾನು ಪ್ರವಾಸಿಗರೊಂದಿಗೆ ಮಾತುಕತೆ ಮಾಡುವುದು ತುಂಬಾ ಇಷ್ಟ ಏನ್ನಕ್ಕೆ ಅವರ ಜೊತೆ ನಾವು ಮಾತುಕತೆ ಆಡುತ್ತೀವಿ ಅಂದರೆ ನಾವು ಅವರ ಬಗ್ಗೆ ಮೊದಲು ತಿಳಿದುಕೊಳ್ಳುತ್ತೀವಿ ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಅವರ ಊರು ಯಾವುದು ಅವರು ಇಂತಹ ಸ್ಥಳಗಳಿಗೆ ಯಾವಾಗಲೂ ಭೇಟಿ ನೀಡುತ್ತಾರಾ ಅಥವಾ ರಜಾ ದಿನದಂದು ಭೇಟಿ ನೀಡುತ್ತಾರಾ ಎಂದು ನಾವು ಅವರ ಬಗ್ಗೆ ತಿಳಿದುಕೊಳ್ತೀವಿ ಅವರು ಇಂತಹ ಸ್ಥಳಗಳಿಗೆ ಯಾವಾಗಲೂ ಭೇಟಿ ನೀಡುತ್ತಿದ್ದರೆ ಅವರಿಗೆ ತುಂಬ ವಿಷಯ ತಿಳಿದಿರುತ್ತೆ ಯಾವ ಸ್ಥಳ ಹೇಗಿರುತ್ತೆ ಮತ್ತು ಅಲ್ಲಿನ ವಿಶೇಷ ಮತ್ತು ವೈಶಿಷ್ಟ್ಯತೆಯನ್ನು ಅವರು ನಮಗೆ ತಿಳಿಸುತ್ತಾರೆ ಅಂತಹ ಸಮಯದಲ್ಲಿ ನಾವು ಅಂತಹ ಸ್ಥಳಗಳಿಗೆ ಭೇಟಿ ನೀಡಬಹುದು ಅಂತಹ ಸ್ಥಳಗಳಲ್ಲಿ ತುಂಬ ವೈಶಿಷ್ಟ್ಯತೆ ಇರುತ್ತೆ ಅವರು ಹೇಳಿದ ಹಾಗೆ ಅಂತಹ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ನಮಗೂ ಕೂಡ ಖುಷಿ ಆಗುತ್ತದೆ ನಮಗೆ ಗೊತ್ತಿಲ್ಲದಂತಹ ಸ್ಥಳಗಳನ್ನು ನಾವು ನೋಡಬಹುದು ಅದಕ್ಕಾಗಿ ನಾವು ಅವರ ಜೊತೆ ಮಾತುಕತೆ ಆಡುವುದಕ್ಕೆ ಇಷ್ಟಪಡುತ್ತೇನೆ